ಹಲೋ ಹೇಳಿ ಯಾರು ಮಾತಾಡ್ತಿರೋದು ಬೆಂಗಳೂರಿಂದ ಹಾಂ ಓಕೆ ಸರ್ ಹೇಳಿ ಸರ್ ಓಕೆ ಸರ್ ನಮ್ಮ ನಂಬರ್ ಹೇಗೆ ಸಿಕ್ತು ಸರ್ ನಿಮಗೆ ಹಾಂ ಓಕೆ ಸರ್ ಹಾಂ ಸರ್ ಹಾಂ ಸರ್ ಹೌದಾ ಓಕೆ ಸರ್ ಹಾಂ ಸರ್ ಹೌದು ಸರ್ ಹೌದು ದೇವರಾಜ್ ಅಂತ ನಮ್ಮ ನೇಮ್ ಬಂದುಬಿಟ್ಟು ಹಾಂ ಓಕೆ ಹೌದ್ ಸರ್ ಚಿತ್ರದುರ್ಗದಲ್ಲೂ ಪ್ಲೇಸು ತುಂಬ ಚೆನ್ನಾಗಿದೆ ತುಂಬ ನೋಡೋಕ್ಕೆ ರಮಣೀಯವಾಗಿದೆ ಸರ್ ಓಕೆ ಎಷ್ಟು ಜನ ಬರ್ತಿದ್ದೀರಾ ಸರ್ ನೀವು ಐದು ಜನ ಬರ್ತಿದ್ದೀರಾ ಸರ್ ಯಾವಾಗ ಬರ್ತಿದ್ದೀರಾ ಸರ್ ಸಂಡೆನಾ ಇವ್ನಿಂಗ್ ಬರ್ತೀರಾ ಇಲ್ಲಾ ನೈಟ್ ಬರ್ತೀರಾ ಸರ್ ನೀವು ಯಾಕೆಂದರೆ ತುಂಬ ಪ್ಲೇಸಸ್ ಇರೋದ್ರಿಂದ ನೀವು ಮಾರ್ನಿಂಗ್ ಟೈಮ್ ಬಂದರೆ ನಮ್ಮ ಚಿತ್ರದುರ್ಗದಲ್ಲಿ ಫೋರ್ಟ್ ಇರೋದ್ರಿಂದ ಕೋಟೆ ಇರೋದ್ರಿಂದ ಬಿಸ್ಲೊತ್ತು ಟೈಮಲ್ಲಿ ನಿಮಗೆ ಹತ್ತಕ್ಕಾಗಲ್ಲ ತುಂಬ ತೊಂದರೆ ಆಗತ್ತೆ ಕಾಲೆಲ್ಲ ಬೆವರೋದು ಈ ಥರ ಸ್ಲಿಪ್ ಆದರೆ ಬಿದ್ದರೆ ತೊಂದರೆ ಆಗತ್ತೆ ಹಾಗಾಗಿ ನೀವು ಬೇಗ ಮಾರ್ನಿಂಗ್ ಟೈಮ್ ಬಂದರೆ ಬೇಗ ಚೆನ್ನಾಗಿರತ್ತೆ ಸರ್ ನೋಡೋಕ್ಕೆ ಹಾಂ ಓಕೆ ಸರ್ ಓಕೆ ಸರ್ ಆಯಿತು ನಮ್ಮ ಚಾರ್ಜಸ್ ಬಂದುಬಿಟ್ಟು ಥೌಸಂಡ್ ಫೈವ್ ಹಂಡ್ರೆಡ್ ಇರುತ್ತೆ ನಡೆಯುತ್ತಾ ನಿಮಗೆ ಹಾಂ ಸರ್ ಆಯಿತು ನೀವು ಮಂಡೇ ಬೆಳಿಗ್ಗೆ ಸೆವೆನ್ ಥರ್ಟಿಗೆ ಫೋರ್ಟ್ ಹತ್ತಿರ ಅಲ್ಲ ಸರ್ ಕೋಟೆ ಹತ್ತಿರ ಇದ್ದರೆ ಆಗುತ್ತೆ ಸರ್ ನೀವು ಹಾಂ ಕೋಟೆ ಹತ್ತಿರ ಸೆವೆನ್ ಥರ್ಟಿಗೆ ಮಾರ್ನಿಂಗ್ ಟೈಮ್ಗಿದ್ದರೆ ಸಾಕು ಸರ್ ನೀವೈದು ಜನ ಅಲ್ಲಿ ಬ್ಯಾಗ್ಸ್ ಅವೆಲ್ಲ ಅಲ್ಲಿಕ್ಬಾರ್ದು ಏನು ನೀವು ಸಿಂಗಲ್ ಪರ್ಸನ್ ಬಂದರೆ ಆಯಿತು ಸರ್ ವಾಟರ್ ಬಾಟ್ಲ್ ಆ ಥರ ಕ್ಯಾರಿ ಇತ್ತಂದ್ರೆ ಆಯಿತು ಕೋಟೆಯಲ್ಲಿ ನೀವು ಫಸ್ಟ್ ಬಂದುಬಿಟ್ಟು ಕೋಟೆ ಒಳಗೋದ ತಕ್ಷಣ ಲೆಫ್ಟ್ ಸೈಡಲ್ಲಿ ನಿಮಗೆ ಫಸ್ಟ್ ಒಂದು ಮೇನ್ ಒಂದೇನು ಬರತ್ತಂದ್ರೆ ಎಂಟ್ರೆನ್ಸ್ ಸಿಗತ್ತೆ ಸರ್ ಏನು ಟಿಪ್ಪು ಸುಲ್ತಾನು ನಮ್ಮದು ಇಂಡಿಯಾ ಮದಕರಿ ನಾಯಕರಿದ್ದಾಗ ಆಳಿರತಕ್ಕಂಥ ಕೋಟೆನ ಒಡೆದು ಅವನು ನಿರ್ಮಿಸಿದ ಮಸೀದಿ ಚಿತ್ರ ಬರುತ್ತೆ ಸರ್ ಒಂದು ಕಮಾನು ಟೈಪು ಅದರೊಳಗಡೆ ಹೋಗ್ಬಿಟ್ರೆ ನಿಮಗೆ ಒನಕೆ ಓಬವ್ವ ಇದೆ ಅಕ್ಕ ತಂಗಿ ಹೊಂಡ ಇದೆ ಆಂಜನೇಯ ಟೆಂಪಲ್ ಇದೆ ಗೋಪಾಲ್ ಸ್ವಾಮಿ ಟೆಂಪಲ್ ಇದೆ ಈ ಥರ ತುಂಬ ಇದೆ ಸರ್ ತುಂಬ ಚೆನ್ನಾಗಿದೆ ಕೋಟೆ ಬಿಟ್ಟು ನೆಕ್ಸ್ಟ್ ತಕ್ಷಣ ಇನ್ನು ಎರಡು ಕಿಲೋಮೀಟರ್ ಹೋದರೆ ಜೋಗಿಮಟ್ಟಿ ಇದೆ ಸರ್ ಜೋಗಿಮಟ್ಟಿ ಆದ ಆಲಿಮಟ್ಟಿ ಅಲ್ಲಿ ಜೋಗಿಮಟ್ಟಿಲಿ ಫ್ಯಾನ್ಸೆಲ್ಲ ಇದೆ ನಿಮಗೆ ಕಿರು ಮೃಗಾಲಯ ಇದೆ ಅಲ್ಲಿ ಈ ಫೈವ್ ಜನದಲ್ಲಿ ಮಕ್ಕಳೇನಾದ್ರೂ ಬರ್ತಿದ್ದಾರಾ ಸರ್ ಇಲ್ಲ ಏನು ಫೈವ್ ಜನಾನು ಮೆಂಬರಾ ದೊಡ್ಡವರಾ ಸರ್ ನೀವು ಫೈವ್ ಮೆಂಬರ್ ಬರ್ತಿದೀವಂದ್ರಲ್ಲ ಮಕ್ಳನೆನಾದ್ರು ಕರ್ಕೊ ಬರ್ತೀರಾ ನೀವೇನು ಒಬ್ಬರೇ ಮಕ್ ಓ ನೀ ಓಕೆ ಸರ್ ಏಜ್ಡ್ ಪರ್ಸನ್ಸ್ ಆದರೆ ತುಂಬ ಅನುಕೂಲ ಆಯಿತು ಯಾಕೆಂದರೆ ಮಕ್ಕಳಾದರೆ ಅಲ್ಲಿ ಮೃಗಾಲಯದಲ್ಲಿ ಪ್ರಾಣಿಗಳನ್ನೆಲ್ಲ ನೋಡ್ಕೊಂಬಿಟ್ಟು ಅವರು ಹೆದುರ್ಕೊಂತಾರೆ ಹಾಗಾಗಿ ನೀವು ಮಕ್ಕಳಾದರೆ ತುಂಬ ಚೆನ್ನಾಗಿರುತ್ತೆ ನೀವೂ ನೋಡ್ತೀಯಾ ಮತ್ತು ಜೋಗಿಮಟ್ಟಿ ಅಂತ ಅಲ್ಲಿಂದ ಏಟ್ ಕಿಲೋಮೀಟರಾಗುತ್ತೆ ಸರ್ ಅಲ್ಲಿ ಒಂದು ರಮಣೀಯವಾದ ಇಡೀ ಏಷ್ಯಾದಲ್ಲೇ ಸೆಕೆಂಡ್ ಟೂರಿಸ್ಟ್ ಪ್ಲೇಸ್ ಅಂತ ಕರೀತಾರೆ ಸರ್ ಇಲ್ಲಿ ಶುದ್ಧವಾದ ಗಾಳಿ ಬರತ್ತೆ ತಗ್ಗು ಪ್ರದೇಶಗಳು ಗಿಡ ಮರಗಳು ವೈವಿಧ್ಯತೆ ಚೆನ್ನಾಗಿದೆ ಅದನ್ನೂ ತೋರಿಸ್ತೀವಿ ಸರ್ ನಡೆಯುತ್ತಾ ಅದರ ಜೊತೆಗೆ ಇನ್ನೂ ಎಕ್ಸ್ಟ್ರಾ ಇನ್ನೂ ಎಕ್ಸ್ಟ್ರಾ ಒಂದು ಟೂ ಫಿಫ್ಟಿ ಆಗತ್ತೆ ಸರ್ ನಡೆಯುತ್ತಾ ಒಂದೂವರೆ ಸಾವಿರದ ಜೊತೆ ಇನ್ನೂ ಟೂ ಫಿಫ್ಟಿ ಓಕೆ ಹಾಗೆ ಮುರುಘರಾಜೇಂದ್ರ ಮಠ ಕೂಡ ಇದೆ ಸರ್ ಅಲ್ಲಿ ತುಂಬ ವೀರಶೈವ ಸಮಾಜದಿಂದ ತುಂಬ ಅನ್ನ ದಾಸೋಹ ನಡೆಯುತ್ತೆ ನೀವು ಮಧ್ಯಾಹ್ನ ಇವ್ನಿಂಗ್ ಕೋಟೆ ಮಾರ್ನಿಂಗ್ ಕೋಟೆ ನೋಡಿಕೊಂಡು ನೀವು ಮಧ್ಯಾಹ್ನ ಬೇಕಾದ್ರೆ ಮುರುಘರಾಜೇಂದ್ರಲಿ ಅನ್ನ ದಾಸೋಹ ಇರುತ್ತೆ ಸರ್ ನೀವು ಊಟ ಮಾಡ್ಕೊಬೋದು ಅದೊಂದು ನಿಮಗೆ ಬೆನಿಫಿಟ್ ಇದೆ ನೀವು ಬರೋದ್ರಿಂದ ಮತ್ತೆ ನೀವು ಬಂದ ತಕ್ಷಣ ಏನಾದರೂ ಕೋಟೆ ನಮ್ಮ ಡಿಸ್ಟ್ರಿಕ್ ಒಂದೇ ನೋಡಬೇಕಾ ಬೇರೆ ಕಡೆ ಯಾವುದಾದ್ರೂ ಪ್ಲೇಸ್ ನೋಡಬೇಕಾ ಸರ್ ನೀವು ಅದೇ ಸರ್ ನಮ್ಮ ಚಿತ್ರದುರ್ಗ ಹೌದಾ ಸರ್ ಓಕೆ ಸರ್ ಆಯಿತು ನೀವು ಬೇರೆ ಅಂದರೆ ಯಾವುದು ಚಳ್ಳಕೆರೆ ತಾಲೂಕ್ನಲ್ಲಿ ನಾಯಕನಟ್ಟಿ ಇದೆ ಸರ್ ಅದು ತುಂಬ ಚೆನ್ನಾಗಿದೆ ನಾಯಕನಟ್ಟಿ ಗುರು ತಿಪ್ಪೇರುದ್ರ ಸ್ವಾಮಿ ಅಂತ ಅವರು ಒಂದು ವಾಕ್ಯ ಕೊಟ್ಟಿದ್ದರಲ್ಲ ಸರ್ ನೀನು ಮಾಡಿದಷ್ಟು ನೀಡು ಭಿಕ್ಷೆ ಅಂತ ನೀವು ಅಲ್ಲಿ ಬಂದು ಆ ದೇವಸ್ಥಾನ ನೋಡಿದರೆ ಚೆನ್ನಾಗಿರುತ್ತೆ ಮತ್ತು ಇಡೀ ಕರ್ನಾಟಕದಲ್ಲಿ ಅತಿ ಕಡಿಮೆ ಏಷ್ಯಾದಲ್ಲೇನೆ ಅತಿ ಕಡಿಮೆ ಮಳೆ ಬರುವ ಪ್ರದೇಶ ಅಂದರೆ ನಾಯಕನಟ್ಟಿ ಸರ್ ನೀವು ಆ ಥರ ನೋಡ್ಬೋದು ಬಯಲು ಸೀಮೆ ಯಾವ ಥರ ಬೆಳೆ ಬೆಳಿತಾರೆ ಯಾವ ಥರ ಇಲ್ಲ ನಿಮ್ಮದು ಯಾವ ಥರ ಇದೆ ಬೆಂಗಳೂರು ಸೈಡ್ ವಾತಾವರಣ ನಮ್ಮದು ಯಾವ ಥರ ಅಂತಲೂ ಚೆನ್ನಾಗಿದೆ ಮತ್ತಿನ್ನೊಂದು ಡಿಸ್ಟ್ರಿಕ್ ಹಿರಿಯೂರು ಡಿಸ್ಟ್ರಿಕ್ ಇದೆ ಸರ್ ಅಲ್ಲಿ ವಾಣಿವಿಲಾಸ ಸಾಗರ ಅಂತ ಸರ್ ಸಾವಿರದ ಒಂಬೈನೂರ ಐದರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಅದು ಫಸ್ಟ್ ಕರ್ನಾಟಕದಲ್ಲಿ ಫಸ್ಟ್ ಡ್ಯಾಮ್ ಕಟ್ಟಿದ್ದದನ್ನೇ ವೇದಾವತಿ ನದಿಗೆ ಕಟ್ಟಿದ್ದಾರೆ ಸರ್ ಮಾರಿ ಕಣಿವೆ ವಾಣಿವಿಲಾಸ ಸಾಗರ ಅಂತ ಕರಿ ಕರೀತಾರೆ ಸರ್ ಈಗ ಬಂದುಬಿಟ್ಟು ಇಡೀ ಕ್ಷೇತ್ರ ಪೂರ್ಣಿಮಾ ಶ್ರೀನಿವಾಸ್ ಅಂತ ಅವರು ಎಂ ಎಲ್ ಎ ಮಾಜಿ ಎಂ ಎಲ್ ಎ ತುಂಬ ಡೆವಲಪ್ಮೆಂಟ್ ಮಾಡಿದ್ದಾರೆ ತುಂಬ ಅನುಕೂಲವಾಗಿದೆ ಸರ್ ನಿಮಗೆ ತೋರಿಸ್ತೀವಿ ಸರ್ ಹಾಗಾಗಿ ನಿಮಗೆ ಇಷ್ಟ ಇದ್ದರೆ ನಿಮ್ಮ ಲಗೇಜೆಲ್ಲ ಪ್ಯಾಕಂಡ್ ಮಾಡ್ಕೊಂಡು ಬಂದುಬಿಟ್ಟು ಕರೆಕ್ಟ್ ಟೈಮ್ಗೆ ನೀವು ಮಂಡೇ ಸೆವೆನ್ ಥರ್ಟಿಗೆ ಇದ್ರಾಯ್ತು ಸರ್